ಹಲೋ ಶಿವ ಶಕ್ತಿ ಟ್ರಾವೆಲ್ಸ್ ಹೇಳಿ ಹಲೋ ಹಾಂ ನಮಸ್ತೆ ಹೇಳಿ ಹೌದಾ ಯಾವಾಗ ಮೇಡಮ್ ಯಾವಾಗ ಹೋಗಬೇಕಿತ್ತು ನೀವು ಜನವರಿ ಫಸ್ಟ್ ಅಂದರೆ ಈ ವೀಕೆಂಡಲ್ಲಾ ಹಾಂ ಸರಿ ಮೇಡಮ್ ನಿಮಗೆ ಯಾವ ಥರ ಗಾಡಿ ಬೇಕಿತ್ತು ಎಷ್ಟು ಜನ ಇದ್ದೀರಿ ಹನ್ನೆರಡು ಜನ ಇರೋದಾ ಓಕೆ ಏನು ಟಿ ಟಿ ಬೇಕಾ ಟಿ ಟಿ ಆಗತ್ತಲ್ಲ ಮೇಡಮ್ ಹಾಂ ಮೇಡಮ್ ಎಲ್ಲಿಂದ ಹೇಳಿ ಬೆಂಗಳೂರಿಂದ ಹೊರ್ಡೋದಾ ಬೆಂಗಳೂರಿಂದ ಯಾವ ಏರಿಯಾದಲ್ಲಿ ಮೇಡಮ್ ಯಾವುದು ಸ್ಯಾಟ್ಲೈಟ್ಲ್ಲಾ ಸ್ಯಾಟ್ಲೈಟಿಂದಲಾ ಹಾಂ ಹಾಂ ಓಕೆ ಓಕೆ ಸ್ಯಾಟ್ಲೈಟ್ ಇಂದ ಅಂದರೆ ಹಾಂ ಮೇಡಮ್ ಇದು ಎಲ್ಲಿ ಬರಿ ಚಾಮುಂಡೇಶ್ವರಿ ಟೆಂಪಲ್ ಒಂದೆಯಾ ಅಥ್ವಾ ಬೇರೆ ಕಡೆ ಎಲ್ಲಾರು ಹೋಗ್ತೀರಾ ಹಾಗೆ ಆನ್ ದ ವೇ ಓಕೆ ಓಕೆ ಊಂ ತ್ರೀ ಡೇಸಿಗಾ ಹ್ಞೂ ಹಾಂ ಸರಿ ಮೇಡಮ್ ಆಯ್ತು ಮೂರು ದಿನಕ್ಕೆ ಆದರೆ ಅದೆ ಟಿ ಟಿ ಮಾಡ್ಕೊಳ್ಳಿ ಮೇಡಮ್ ನೀವು ಟಿ ಟಿ ಅದು ಮೇಡಮ್ ಇದು ನೈಟು ಭತ್ತ ಕೊಡಬೇಕಾಗುತ್ತೆ ಹಾಂ ಸರಿ ಮೇಡಮ್ ಇದು ನೀವು ಈ ವೀಕ್ ಎಂಡೇ ಕನ್ಫರ್ಮ್ ಅಲ್ಲ ಮೇಡಮ್ ನೀವು ಹೊರ್ಡೋದು ಹಾಂ ಹಾಂ ಸರಿ ಮೇಡಮ್ ಮೇಡಮ್ ಊಟದ ವ್ಯವಸ್ಥೆ ನೀವೇ ಮಾಡಿಕೊಂಡ್ರೆ ಸರಿ ಇಲ್ಲ ಅಂದರೆ ಆನ್ ದ ವೇ ಹೋಟೆಲ್ಲಿಗೆ ನೀವು ಚೆನ್ನಾಗಿರೋ ಹೋಟೆಲಿಗೆ ಇದು ಮಾಡಿ ಅಂದರೆ ನಾವಲ್ಲಿ ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ನಾವು ಇದು ಮಾಡ್ಕೋಳ್ತೀವಿ ಪ್ಲಾನ್ ಮಾಡ್ಕೋಳ್ತೀವಿ ಹೋಟೆಲಿಗೆ ಕರ್ಕೊಂಡು ಹೋಗೋದಕ್ಕೆ ಮತ್ತೆ ನೀವು ನೈಟ್ ಪೂರ್ತಿ ಜರ್ನಿ ಮಾಡ್ತೀರಾ ಅಥ್ವಾ ಸ್ಟೇ ಮಾಡ್ತೀರಾ ಹೋಟೆಲಲ್ಲಿ ಹ್ಞೂ ಓಕೆ ಓಕೆ ಹಾಂ ಸರಿ ಮೇಡಮ್ ಓಕೆ ಹಂಗಾರೆ ನೀವು ಈಗ ಮೂರು ದಿನದ್ದು ಜರ್ನಿ ಚಾಮುಂಡಿ ಬೆಟ್ಟ ಮತ್ತೆ ಅಲ್ಲೇ ಅಕ್ಕ ಪಕ್ಕ ಅಂತಂದ್ರೆ ಇಲ್ಲಿ ಮಾ ಆ ಕಡೆ ಮಡಿಕೇರಿ ಆ ಕಡೆ ಎಲ್ಲ ಹೋಗಿ ಬರ್ತೀರಾ ಏನೋ ಹಾಗೆ ಸರಿ ಮೇಡಮ್ ಅದು ನಾವು ಅದೇ ಹೋಟೆಲಲ್ಲಿ ನಿಯರ್ ಬೈ ಹೋಟೆಲ್ ಇರೋದು ಅದು ನೀವೆಲ್ಲ ಕನ್ಫರ್ಮ್ ಮಾಡ್ಕೊಂಡು ನಮಗೆ ಹೇಳಿ ಮೇಡಮ್ ಯಾವ ಡೇಟು ಏನು ಅಂತ ನಾ ನಿಮಗೆ ಅವ್ರು ಡ್ರೈವರ್ದು ಮತ್ತೆ ಇದು ಎಲ್ಲ ನಿಮಗೆ ಸೆಂಡ್ ಮಾಡ್ತೀವಿ ಡೀಟೇಲ್ಸ್ ಎಲ್ಲ ಓಕೆ ಓಕೆ ಮೇಡಮ್ ಆಯ್ತು ಹಾಂ ಓಕೆ ಓಕೆ ಅಲ್ಲ ಮೇಡಮ್ ನಮ್ಮಲೆಲ್ಲ ಡ್ರೈವರ್ಗಳು ತುಂಬ ಒಳ್ಳೆಯವರೇ ಇರ್ತಾರೆ ಅಂದರೆ ಅವರೆಲ್ಲ ಇವಾಗ ಯಾರನ್ನೋ ಅಪಾಯಿಂಟ್ ಮಾಡ್ಕೊಂಡು ಇರೋದಿಲ್ಲ ನಮ್ದು ಟ್ರಾವೆಲ್ಸ್ ಯಾವಾಗಿಂದ ಓಪನ್ ಆಗಿದೆ ಅವಾಗಿಂದಲು ಕೂಡ ಅವರೆಲ್ಲ ನಂಬಿಕಸ್ಥ ಡ್ರೈವರ್ಗಳೇ ಸೊ ನಾವು ಒಳ್ಳೆಯವ್ರನ್ನೇ ನಿಮಗೆ ಕಳ್ಸಿ ಕೊಡ್ತೀವಿ ಮೇಡಮ್ ಓಕೆ ಮೇಡಮ್ ನೀವು ಕನ್ಫರ್ಮೇಶನ್ ಆದರೆ ನಮಗೆ ಹೇಳಿ ಮೇಡಮ್ ನಾ ಡ್ರೈವರ್ ಮತ್ತು ಗಾಡಿ ಎಷ್ಟು ಗಂಟೆಗೆ ಕಳಿಸ್ಬೇಕು ಮೇಡಮ್ ಹ್ಞೂ ಸರಿ ಮೇಡಮ್ ಓಕೆ ಕಳಿಸ್ಕೊಡ್ತೀನಿ ಹ್ಞೂ ಹೌದು ಹಾಂ ಸರಿ ಮೇಡಮ್ ಓಕೆ ಮೇಡಮ್ ತ್ಯಾಂಕ್ ಯು ನಿಮಗೆಲ್ಲ ಡೀಟೇಲ್ಸ್ನ ನಾನು ನಿಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡ್ತೀನಿ ಮೇಡಮ್ ತ್ಯಾಂಕ್ ಯು ಮ್ಯಾಮ್